ಕಸೂತಿಗೆ ಸಂಬಂಧಿಸಿದ ಗುರಿಗಳು ಎಂದರೆ ನನಗೆ ತುಂಬ ವರ್ಷದಿಂದ ಈ ಆಕಾಂಕ್ಷೆಗಳು ಇತ್ತು ಅಂದರೆ ಒಂದು ತುಂಬ ಜನನ್ನು ಇಟ್ಟು ಕೆಲಸ ಮಾಡಿಸುವಂಥದ್ದು ಹಾಗೇ ಮತ್ತು ಮತ್ತು ಇದರಲ್ಲಿ ತುಂಬ ಅಂದರೆ ತುಂಬ ಮಿಷಿನ್ ಹಾಕಿ ಕೆಲಸ ಮಾಡುವಂಥದ್ದು ತುಂಬ ಆಸೆಗಳು ಮತ್ತೊಂದು ದೊಡ್ಡ ಟೈಲರ್ ಅಂತ ಹೆಸರಾ ಹೆಸರಾಗ್ಬೇಕಂತ ಇತ್ತು ಮತ್ತು ಒಳ್ಳೆಯ ಏರಿಯದಲ್ಲಿ ಅಂಗಡಿಯನ್ನಿಟ್ಟು ಅಥವಾ ಗಾರ್ಮೆಂಟ್ಸ್ ಹಾಗೆ ಮಾಡುವ ಹಾಗೆ ಏನಾದ್ರೂ ಒಂದು ಮುಂದಕ್ಕೆ ಏನಾದ್ರೂ ಒಂದು ಗುರಿ ಆಗಿ ಆಗಬೇಕಂತ ಅಂದರೆ ನಮ್ಮ ಸಂಬಂಧ ನಮ್ಮ ಕುಟುಂಬದಲ್ಲಿ ನನಗೆ ಒಂದು ಆಕಾಂಕ್ಷೆ ತುಂಬ ವರ್ಷದಿಂದ ಇತ್ತು ಮತ್ತು ನನಗೆ ಈಗ ತುಂಬ ವರ್ಷ ಟೈಲರಲ್ಲಿ ಆಯಿತು ಹಾಗೇ ನಾನು ಈಗ ಈ ಟೈಲರ್ ಕೆಲಸದಲ್ಲಿದ್ದು ಮುಂಚೆ ನಮಗೆ ಟೈಲರಲ್ಲಿ ಎಂಬ್ರಾಯ್ಡ್ರಿ ಮಿಷಿನ್ ಎಂಥ ಇರಲಿಲ್ಲ ಈಗ ತುಂಬ ಥರದ ಮಿಷಿನುಗಳು ಬಂದಿದೆ ಎಂಬ್ರಾಯ್ಡ್ರಿ ಮಿಷಿನ್ ಟೈಲರ್ ಮಿಷಿನಲ್ಲಿ ದೊಡ್ಡ ದೊಡ್ಡ ಝಿಕ್ಕಿ ಮಿಷಿನ್ ಹಾಗೆ ಅಂಥದ್ದೆಲ್ಲ ಮಿಷಿನ್ನೆಲ್ಲ ಇಟ್ಟು ಕೆಲಸ ಮಾಡಿಸುವಂಥ ತುಂಬ ಆಸೆಗಳು ಮತ್ತು ಒಂದು ಹತ್ತು ಇಪ್ಪತ್ತೈದು ಜನರನ್ನು ದುಡಿಸುವಂತ ಒಂದು ಇದು ಒಂದು ದೊಡ್ಡ ಒಂದು ಜನ ಆಗಬೇಕಂತ ಈ ನನಗೆ ಇದರಲ್ಲಿ ಉಂಟು ಮತ್ತು ಕೆಲವು ಸಮ ಸಮಸ್ಯೆ ಅಂದರೆ ನಮಗೆ ಇದರಲ್ಲಿ ಮುಂಚೆಗಿಂತ ಈಗ ತುಂಬ ಕೆಲಸಗಳು ಬರ್ತ ಇದರಲ್ಲಿ ನಮಗೆ ಮುಂಚೆಗಿಂತ ಈಗ ಟೈಲರ್ ಕೆಲಸ ತುಂಬ ಕಡಿಮೆ ಅಂದರೆ ಕೆಲವು ಗಾರ್ಮೆಂಟ್ಸ್ ಕೆಲಸ ಬಂದು ಇದೀಗ ಟೈಲರ್ ಕೆಲಸ ತುಂ ತುಂಬ ಕಡಿಮೆ ಆಗಿದೆ ಮತ್ತು ಈಗ ಮುಂಚೆ ಗಾರ್ಮೆಂಟ್ಸಲ್ಲಿ ಈಗ ಆನ್ಲೈನ್ ಕೆಲಸ ಈಗ ಆನ್ಲೈನ್ ಎಲ್ಲ ಟೈಲ ಇದು ಡ್ರೆಸ್ಸುಗಳು ತುಂಬ ಬರ್ತಾಯಿವೆ ಟೈ ಟೈಲರ್ ಕೆಲಸ ಟೈಲರ್ ಕೆಲಸ ಹಾಗೆ ಮಾಡುವವರು ತುಂ ತುಂಬ ಜನ ಬಿಟ್ಟು ಬಿಟ್ಟು ಈಗ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿದ್ದಾರೆ ಕೆಲವರು ರಿಕ್ಷಾ ಬಿಡ್ತಾರೆ ಕೆಲವರು ಬೇರೆಲ್ಲ ಕೆಲಸ ಮಾಡ್ತಾರೆ ಮತ್ತು ಕೆ ಮತ್ತು ಇದರಲ್ಲಿ ತುಂಬ ತುಂಬ ನಮ್ಮ ತುಂಬ ಅಂಗಡಿ ಶ ಅಂಗಡಿಗಳೆಲ್ಲ ಬಂದ್ ಆಗಿ ಟೈಲರ್ ಲೈನಲ್ಲಿ ತುಂಬ ಅಂಗಡಿಗಳು ಸಹ ಬಂದ್ ಆಗಿದೆ ಅಂದರೆ ಕೆಲಸ ಇಲ್ಲದೆ ಕೆಲವರು ಬಾಡಿಗೆ ಕೊಡಲಿಕ್ಕೆ ಸಾಕಾಗುವುದಿಲ್ಲ ಮತ್ತು ನಮಗೆ ಕೆಲವು ಕೆಲವು ವಿಷಯ ಅಂದರೆ ಟೈಲರ್ ಟೈಲರಲ್ಲಿ ಕೆಲವು ಸಮಸ್ಯೆಗಳು ಏನೆಂದ್ರೆ ಈಗ ಟೈಲರ್ ಕೆಲಸ ಮಾಡುವುದಂದರೆ ನಮ್ಮ ನನಗೆ ಟೈಲರ್ ಕೆಲಸದಲ್ಲಿ ಕಟ್ಟಿಂಗ್ ಸಹ ಗೊತ್ತುಂಟು ಕಟ್ಟಿಂಗ್ ಸಹ ಮಾಡ್ತೇನೆ ಮತ್ತು ಲೇಡೀಸ್ ಕಟ್ಟಿಂಗ್ ಸಹ ಮಾಡ್ತೇವೆ ನಾವು ಕೆಲಸಗಳು ತುಂ ಮಳೆಗಾಳದಲ್ಲಿ ಕೆಲಸಗಳು ಕೂಡ ತುಂಬ ಕಡಿಮೆ ಕೆಲವೊಮ್ಮೆ ಮದುವೆ ಸೀಝನಲ್ಲಿ ತುಂಬ ಕೆಲಸಗಳು ಬರ್ತದೆ ಮಾಡಲಿಕ್ಕೆ ಜನ ಸಿಗುವುದಿಲ್ಲ ನಮಗೆ ಎಲ್ಲಿ ಎಲ್ಲ ಕೊಡ ಕೊಡಬೇಕಾಗುತ್ತೆ ಕೆಲಸಗಳು ಹಾಗೆ ಮತ್ತು ಕೆಲವು ವಿಷಯ ಏನೆಂದರೆ ಇದರಲ್ಲಿ ತುಂಬ ತುಂಬ ಅಂದರೆ ನಮಗೆ ಕೆಲವು ವಿಷಯ ಟೈಲರ್ ಟೈಲರ್ ಕೆಲಸದಲ್ಲಿ ವಾರಕ್ಕೆ ಇಷ್ಟು ಅಂತ ಕೆಲಸ ಮಾಡಿದರು ಸಹ ಸಾಕಾಗುವುದಿಲ್ಲ ಏ ಖರ್ಚು ತುಂಬ ಅಂದರೆ ಒಂದು ಕುಟುಂಬ ಸಾಕು ಮಕ್ಕ ತುಂಬ ಮಕ್ಕಳು ಇದ್ದರೆ ಅವ್ರನ್ನು ಸಾಕುವುದು ಅವರ ಕೆಲಸ ಕೆಲವು ಕೆಲಸ ಕ ಕೆ ಖರ್ಚಿಗೆ ಹಣ ಸಾಕಾಗುವುದಿಲ್ಲ ಶಾಲೆಗೆ ಶಾಲೆಯ ಖರ್ಚು ಕಾಲೇಜ್ ಖರ್ಚು ಎಲ್ಲದಕ್ಕೆ ಸಹ ಹಣ ಬೇಕಾಗ್ತದೆ ಮತ್ತು ಬೇರೆ